ಹೇಳಿ ರೀ ಸರ್

ಈಗ ನಮ್ಮಲ್ಲಿ ಸದ್ಯ ಈಗ ಹಸಿಮೆಣ್ಸಿನ್ಕಾಯ್ ಇದೆ ಸರ್ ಹಸಿಮೆಣ್ಸಿನ್ಕಾಯ್ ಇದೆ ಹಾಗಲಕಾಯಿ ಇದೆ ಹಾಂ ಆಮೇಲೆ ಹೀರೇಕಾಯ್ ಇದೆ ಟಮೊಟೊ ಇದೆ ಸೌತೆಕಾಯಿ ಇದೆ ಹಾಂ ಇವೆಲ್ಲ ತರ್ಕಾರಿಗಳು ಇದಾವೆ ರೀ ನಮ್ಮ ಕಡೆ ಏ ನಾವು ನಮ್ಮ ಕಡೆಯಿಂದ ನಲ್ವತ್ತು ರೂಪಾಯಿ ಕೆಜಿ ಕೊಡ್ತಿವಿ ರೀ ಅಂದರೆ ನಾನು ನಲ್ವತ್ತು ರೂಪಾಯಿ ಕೆಜಿ ಪ್ರಕಾರ ಕೊಡ್ತಿವಿ ರೀ ನಾವು

ಟೊಮೊಟೋ ಈಗ ಮೂವತ್ತು ರೂಪಾಯಿ ಇದೆ ರೀ

ಹಾಂ ಮತ್ತು ಸೌತೆಕಾಯಿ ಹಾಂ ಬೆಂಡೆಕಾಯಿ ಇದೆ ಸೌತೆಕಾಯಿನೂ ಕೂಡ ಇಪ್ಪತ್ತು ರೂಪಾಯಿ ಕೊಟ್ಟಿವಿ ರೀ ಹಾಂ ಬೆಂಡೆಕಾಯಿನೂ ಮೂವತ್ತು ರೂಪಾಯಿ ಕೊಟ್ಟಿದ್ದೀವಿ ಹಾಂ ಹಾಗಲ್ಕಾಯ್ ಇದೆ ಹಾಗಲ್ಕಾಯಿನು ನಲ್ವತ್ತು ರೂಪಾಯಿ ಕೊಟ್ಟಿದ್ದೀವಿ ಕೆಜಿಗೆ ಹಾಂ ಹಾಂ ಕೊತ್ತಂಬರಿ ಸೊಪ್ಪು ಸೊಪ್ಪು ಏನಿದೆ ಅದನ್ನು ನಾವು ಕೂಡ ಈಗ ಐವತ್ತು ಪೈಸೆಗೆ ಒಂದರಂತೆ ಕೊಡ್ತೀವಿ ರೀ ನಾವು ಹೊಲ್ದಲ್ಲೆ ಕಿತ್ತು ಕೊಡೋದರಿಂದ

ಹಾಂ ನುಗ್ಗೆಕಾಯಿನೂ ಇದೆ ರೀ ಕಟ್ಟಿಗೆ ಐವತ್ತು ರೂಪಾಯಿ ಒಂದು ಕಟ್ಟಲ್ಲಿ ಒಂದು ಕಟ್ಟು ಪ್ರಕಾರ ಕೊಡ್ತೀವಿ ಐವತ್ತು ರೂಪಾಯಿ ಒಂದು ಕಟ್ಟು ಹಾಂ ಒಂದು ಇಪ್ಪತ್ತೈದು ಇರುತ್ತೆ ರಿ

ಹಾಂ ಬನ್ರಿ